ನಾನು ಅಡುಗೆ ಮಾಡುವಾಗ ಯಾವ ಯಾವ ಮುನ್ನೆಚ್ಚರ್ಕೆಗಳನ್ನು ಪಾಲಿಸ್ತೀನಿ ಅಂದರೆ ಮೊದಲ್ನೇದಾಗಿ ನಾನು ಗ್ಯಾಸ್ ಖ ಫುಲ್ ಇದೆಯೋ ಇಲ್ಲವೋ ಅಂತ ನೋಡ್ತೀನಿ ಆಮೇಲೆ ಮತ್ತು ನಾನು ಅಡ್ಗೆಗೆ ಬೇಕಾಗಿರೋ ತರಕಾರಿಗಳು ಪದಾರ್ಥಗಳು ಇದೆಯೋ ಇಲ್ವೋ ಅಂತ ನೋಡ್ಕೊತೀನಿ ಹಾಗೆಯೇ ಮತ್ತು ಒಂದು ಬಟ್ಟೆಗಳ್ನ ಇಟ್ಕೊಂಡು ಇರ್ತೀನಿ ಏನಾದ್ರೂ ಬಿಸಿಯಾದ್ರೆ ಹಿಡ್ಕೊಳಕ್ಕೆ ಹಾಂ ಇಷ್ಟು ನಾನು ಮುನ್ನೆಚ್ಚರಿಕೆಗಳು ಅಡುಗೆ ಮಾಡುವಾಗ ಪಾಲಿಸುವಂಥದ್ದು